ನಾವು ಮತ್ತು ನನ್ನ ಫ್ರೆಂಡ್ಸು ಇದು ಚಿಕ್ಕಮಗಳೂರಿಗೆ ಹೋಗಿದ್ವಿ ಲಾಸ್ಟ್ ಮಂತ್ ಏನೋ ಎಲ್ಲ ಬೈಕು ಎಲ್ಲ ಫಸ್ಟ್ ನಾವು ಚಕ್ ಮಾಡ್ಕೊಂಡೇ ಹೋಗೋದು ನಾವು ಬೆಳಗಿನ ಜಾವ ಆರು ಗಂಟೆಗೇನೋ ಬಿಟ್ಟಿದ್ವಿ ಅಲ್ಗೋಗಿ ಸೇರೊ ತನಕ ಅಲ್ಲಿ ಮಾಮೂಲಿ ಮಧ್ಯ ಮಧ್ಯ ಸ್ಟಾಪ್ ಮಾಡ್ಕೊಂಡು ಸಿಗರೇಟ್ ಗಿಗರೇಟ್ ಸೇದ್ಕೊಂಡು ಮಾಮೂಲಿ ಟೀ ಗೀ ಊಟ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸಂಜೆಯಾಯ್ತು ಅಲ್ಲೊಂದು ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿದ್ವಿ ರೆಸಾರ್ಟ್ ಮಾತ್ರ ಸಕತ್ತಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಮಾಮೂಲಿ ಫ್ರೆಂಡ್ಸ್ ಜೊತೆ ಹೋದ್ರೆ ಪಾರ್ಟಿ ಅಂತ ಮಾಡೇ ಮಾಡ್ತೀವಲ್ಲ ಎಲ್ಲ ಮಾಮೂಲಿ ಕುಡ್ಕೊಂಡು ಎಲ್ಲ ಮಸ್ತಾಗಿ ಚೆನ್ನಾಗಿ ಮಾಡ್ಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಬೀಚತ್ರ ಹೋದ್ವಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಈಜಿ ನೀರಲ್ಲಿ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಮಾಮೂಲಿ ಅಲ್ಲಿದ್ದು ಸ್ಪೆಷಲ್ ಫುಲ್ ಮೀನುಗಳೆಲ್ಲ ಮೀನೆಲ್ಲ ತಿಂದ್ಕೊಂಡು ಅಲ್ಲಿಂದ ಮುರುಡೇಶ್ವರಕ್ಕೆ ಹೊರಟ್ವಿ ಮುರುಡೇಶ್ವರದಲ್ಲೂ ಮಾಮೂಲಿ ಅಲ್ಲಿ ದೇವಸ್ಥಾನದತ್ರ ನಿಲ್ಲಿಸಿ ನಿಲ್ಸಿದ್ವಿ ಅಲ್ಲೊಂದು ಹೋಟ್ಲತ್ರ ಅಲ್ಲಿ ಮಾಮೂಲಿ ಇಡ್ಲಿ ದೋಸೆ ವೆಜ್ಜು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ವೆಜ್ ತಿಂದ್ಕೊಂಡು ಹೋದ್ವಿ ವೆಜ್ಜೆಲ್ಲ ವೆಜ್ ಊಟ ಮಾಡ್ಕೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿ ವಾಟ್ರು ಬೈಕಲ್ಲಿ ಮಾಮೂಲಿ ಎಲ್ಲ ನಾನು ನಾನು ನನ್ನ ಫ್ರೆಂಡ್ಸ್ ಒಬ್ರು ನಾಲ್ಕು ಜನ ಹೋಗಿದ್ವಿ ಅಲ್ಲಿ ವಾಟ್ರು ಬೈಕಲ್ಲಿ ಅಲ್ಲಿ ವಾಟ್ರಲ್ಲಿ ರೈಡ್ ಮಾಡ್ಕೊಂಡು ನಾವು ಚೆನ್ನಾಗಿ ಅಲ್ಲಿದ್ದ ವ್ಯೂವ್ನೆಲ್ಲ ನೋಡಿದ್ವಿ ಸನ್ ಸೆಟ್ ಅಂತೂ ಸಕತ್ತಾಗಿತ್ತು ಬೀಚತ್ರ ಕೂತ್ಕೊಂಡು ಒಂದು ಬಿಯರ್ ಹಿಡ್ಕೊಂಡು ಕೂತಿದ್ವಿ ಸನ್ ಸೆಟ್ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ಸ್ ಆ ಸೂರ್ಯ ಮುಳುಗ್ತಾಯಿದ್ರೆ ಫುಲ್ ಆರೆಂಜಾಗಿ ಸ್ಕೈ ಎಲ್ಲ ಟರ್ನಾಗಿ ಒಳ್ಳೆ ವೈಬು ಅದಂತೂ ಛ ಸಕತ್ತಾಗಿತ್ತು ಅದಾದಮೇಲೆ ಎಲ್ರೂ ಅಲ್ಲೊಂದ್ಸತಿ ಅಲ್ಲೂ ಅಲ್ಲೋಗಿ ರೂಮ್ ಮಾಡಿದ್ವಿ ರೂಮ್ ಮಾಡಿದ್ಮೇಲೆ ಮಾಮೂಲಿ ಊಟ ಎಲ್ಲ ಮಾಡ್ಕೊಂಡು ಎಣ್ಣೆ ಎಲ್ಲ ಹೊಡ್ಕೊಂಡು ಬೀಚಲ್ಲೇ ಎಣ್ಣೆ ಎಲ್ಲ ಹೊಡ್ಕೊಂಡು ಅಲ್ಲೊಂದ್ಸತಿ ಏನು ಪೊಲೀಸ್ ಅಟ್ಯಾಕಾಗೋಯ್ತು ಪೊಲೀಸರು ರಾತ್ರಿ ಹೊತ್ತು ಬೀಚಲ್ಲಿ ಬಿಡೋಂಗಿಲ್ವಂತಲ್ಲ ನಾವು ಗೊತ್ತಿಲ್ದೇ ಕೂತಿದ್ವಿ ಅಲ್ಲಿ ಅವ್ರಿಗೆ ಆಮೇಲೆ ನಾವು ಫೈನ್ ಎಲ್ಲ ಕೊಟ್ಟು ಅವ್ರು ನಮ್ಮ ಐ ಡಿ ಎಲ್ಲ ಕೇಳಿದ್ರು ಯಾಕೆ ಬಂದಿದ್ದೀರಿ ಏನಕ್ಕೆ ಬಂದಿದ್ದೀರಿ ಅಂತ ಎಲ್ಲ ನಾವು ನಮ್ಮ ಫ್ರೆಂಡ್ಸೆಲ್ಲ ಹಂಗೆ ಹೋಗೋದಂದ್ರೆ ನಮ್ಮದೆಲ್ಲ ಸಡನ್ ಪ್ಲ್ಯಾನ್ಸು ಹಿಂಗೇ ಕೂತಿರ್ತೀವಿ ಈ ಥರ ನಮ್ಮ ಅಡ್ಡಾದಲ್ಲಿ ಈ ಥರ ಕೂತಿದ್ವಿ ಸಡನ್ನಾಗಿ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ದು ಹೋಗೋದಾ ನೋಡಿ ಚಿಕ್ಕಮಗಳೂರಿಗೆ ಅಂತ ನಾವು ಸರಿ ಆಯ್ತು ಅಂದ್ಬಿಟ್ಟು ನಾವು ರೆಡಿಯಾಗಿ ಫುಲ್ಲು ಫಸ್ಟು ನೋಡೋದೆ ನಾವು ಗಾಡಿ ಗಾಡಿ ಕರೆಕ್ಟಾಗಿದೆಯಾ ಒಂದು ಇಂಜಿನ್ ಆಯ್ಲ್ ಸರಿಯಾಗಿದೆಯಾ ಗೇರ್ ಲಿವರು ಗೇರ್ಗಳು ಚೈನ್ ಸ್ಪೋಕೆಟ್ಟು ಎಲ್ಲ ನೋಡಿದ್ವಿ ಆದ್ರೆ ನನ್ನ ಫ್ರೆಂಡ್ ಒಬ್ಬಂದಾವತ್ತು ಸರಿಯಾಗಿ ಅವಂದು ಚೈನ್ ಸ್ಪೋಕೆಟ್ಟು ಹೋಗ್ಬಿಟ್ಟಿತ್ತು ಆವತ್ತು ಬೇರೆ ಸಂಡೇ ಇದ್ದಿದ್ದು ಆಟೋ ಮೊಬೈಲ್ಸ್ ಎಲ್ಲೂ ತೆಗ್ದಿರೋಲ್ಲ ಹುಡುಕಾಡಿ ಇಡೀ ನಮ್ಮ ಮೈಸೂರಲ್ಲಿ ಹುಡುಕಾಡಿ ಆಮೇಲೆ ಎಲ್ಲೋ ಒಂದ್ಕಡೆ ಎಲ್ಲಿ ಕೆ ಟಿ ಸ್ಟ್ರೀಟ್ ಹತ್ರ ಎಲ್ಲೋ ಸಿಕ್ತು ಅದು ತೊಗೋಬಂದು ಹಾಕೋ ಅಷ್ಟರಲ್ಲಿ ಆಗೋಯ್ತು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಫಿಕ್ಸ್ ಅದರಲ್ಲೂ ವರ್ಕ್ ಶಾಪು ತೆಗ್ದಿರೋಲ್ವಲ್ಲ ಸದ್ಯ ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನಿಗೆ ಅವ್ನು ಮೆಕ್ಯಾನಿಕಲ್ ಇಂಜಿನಿಯರ್ ಅವ್ನಿಗೆ ಗೊತ್ತಿತ್ತು ಆದ್ರಿಂದ ಅವ್ನು ಚೈನ್ ಸ್ಪೋಕೆಟೆಲ್ಲ ಇದೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗೊಷ್ಟರಲ್ಲಿ ಹತ್ತು ಹತ್ತೂವರೆ ಆಗೋಯ್ತು ಹತ್ತೂವರೆಗೆ ಬಿಟ್ಟಿದ್ದೆವು ಇಲ್ಲಿ ಮಾಮೂಲಿ ಅದೇ ಹೋಗಿ ನಾವೆಲ್ಲ ಸೇರ್ಕೊಂಡು ಅಲ್ಲಿ ಮಧ್ಯ ಮಧ್ಯ ಸ್ಟಾಪ್ ಮಾಡ್ಕೊಂಡು ವ್ಯೂವ್ಗಳು ನೋಡ್ಕೊಂಡು ಎಲ್ಲ ಹೋಗೊ ತನಕ ಆಗೋಯ್ತು ಆದರೂ ನಮ್ದೆಲ್ಲ ಏನೇ ಇದ್ರೂ ಸಡನ್ ಪ್ಲ್ಯಾನ್ಸು ನಮ್ದೆಲ್ಲ ಸಡನ್ನಾಗೇ ನಾವು ಇದು ಮಾಡೋದು ನಾವು ಸಡನ್ ಪ್ಲ್ಯಾನ್ಸು ನಾವು ಏನೇನು ನೋಡ್ತೀವಿ ಅಂಥೇಳಿ ಜೇಬಲ್ಲಿ ಕಾಸು ಎಷ್ಟು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ಕಾಸು ಯಾಕೆಂದ್ರೆ ಅಲ್ಲೋದಮೇಲೆ ಕಾಸಿಗೆಲ್ಲ ಕಮ್ಮಿ ಆದರೆ ಕಷ್ಟ ಆಗೋಗುತ್ತೆ ಪೆಟ್ರೋಲ್ಗೂ ಕಮ್ಮಿ ಆಗೋದರೆ ಯಾಕೆಂದ್ರೆ ನಮ್ಮತ್ರ ಇರೋದೆಲ್ಲ ಸ್ಪೋರ್ಟ್ಸ್ ಬೈಕ್ಗಳು ಈ ಥರ ಕೆ ಟಿ ಎಮ್ಮು ಪಲ್ಸರ್ ಎನ್ ಎಸ್ಸು ಆ ರೀತಿ ಗೊತ್ತಲ್ಲ ಆ ಗಾಡಿಗಳೆಲ್ಲ ಎಷ್ಟು ಕುಡಿತವೆ ಅದಕ್ಕೋಸ್ಕರ ನಾವು ನಾವು ಎಲ್ಲ ಫಶ್ಟು ನೋಡ್ಕೊಂಡು ಎಲ್ಲ ತಿಳ್ಕೊಂಡು ಆಮೇಲೆ ನಾವು ಓಡೋಕ್ಕೆ ಶುರು ಮಾಡೋದು ನನ್ನ ಫ್ರೆಂಡ್ದು ಗಾಡಿ ಅಂತೂ ತುಂಬ ಕುಡಿಯೋದು ಪೆಟ್ರೋಲು ಅವನಿಗೂ ಅದಕ್ಕೋಸ್ಕರವೇ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ನಾವು ಕಾಸು ಮಡಿಕ್ಕೊಂಡು ಎಲ್ಲಾರುವೇ ಯಾಕೆಂದ್ರೆ ಫ್ರೆಂಡ್ಸಲ್ಲ ಎಲ್ಲರೂ ಶೇರ್ ಹಾಕಿಯೇ ಹೋಗೊದು ಯಾರೋ ಒಬ್ಬೊಬ್ರು ಹಂಗಂಗೆಂತಯಿಲ್ಲ ಎಲ್ಲರು ನಮ್ಮ ಇದ್ರಲ್ಲಿ ಒಂದೇ ಬೈಕು ಟ್ರಿಪ್ ಅಂದರೆ ನಮಗೆ ಒಳ್ಳೆ ಕ್ರೇಝು ನಮ್ಮ ಫ್ರೆಂಡ್ಸ್ಗೆಲ್ಲರಿಗುವೆ ತುಂಬ ನಾವು ಲೈಕ್ ಮಾಡೋದ್ರಂದ್ರೆ ಬೈಕ್ ರೈಡಿಂಗು ಬೈಕ್ ಟ್ರಿಪ್ಪು ಬಸ್ ಗಿಸ್ಸಲ್ಲೆಲ್ಲ ಹೋಗೋಕ್ಕೆ ನಮಗೆ ಇಷ್ಟವೇ ಆಗೊಲ್ಲ ಅದಾದಮೇಲೆ ಇವಾಗ ರಿಸೆಂಟಾಗಿ ನಾನು ನನ್ನ ಫ್ರೆಂಡು ಇಬ್ಬರೇ ಕೊಡಗಿಗೆ ಅದು ಮಧ್ಯ ರಾತ್ರಿ ಒಂದು ಗಂಟೆಯಲ್ಲಿ ಬಿಟ್ಟಿದ್ದು ನಾವು ಮೈಸೂರನ್ನ ಹೋದ್ವಿ ನಾವು ಹೋಗಿ ತಲುಪೊಷ್ಟರಲ್ಲಿ ಬೆಳಗಿನ ಜಾವ ಆರು ಗಂಟೆ ಅವ್ರ ಊರು ಇರೋದು ಕೊಡಗು ಇಂದ ಮುಂದೆ ಯಾವುದು ಅದೇನೋ ದಾಳಿಂಬ ಅಂತಲೊ ಏನೋ ಆ ಊರ ಹೆಸ್ರು ಅಲ್ಲಿಗೆ ಬೇರೆ ರಾತ್ರಿ ಹೊತ್ತು ಘಾಟ್ ಸೆಕ್ಷನ್ ಅಲ್ಲ ಕಾಡಾನೆಗಳದ್ದು ಕಾಟ ನಾನು ಆವಾಗ ತಾನೇ ಫಿಲಮ್ ಮುಗಿಸ್ಕೊಂಡು ಬಂದೆ ಆಚೆ ಪಾಪ ನನಗೋಸ್ಕರ ಕಾಯ್ತಾ ಇದ್ದ ಹತ್ತೂವರೆಯಿಂದ ರಾತ್ರಿ ನೈಟ್ ಶೋಗೆ ಹೋಗಿದ್ದಿದ್ದು ಹತ್ತೂವರೆಯಿಂದ ಒಂದೂವರೆ ತನಕ ಕಾದ ಅವ್ನು ನನಗೂ ಹೋಗೊಕ್ಕೆ ಇಷ್ಟ ಇರಲಿಲ್ಲ ಆದರೂ ಕಾದನಲ್ಲ ಅಂದ್ಬಿಟ್ಟು ನಾನು ಒಟ್ಟಿಗೆ ಹೋದೆ ಹೋದ್ಮೇಲೆ ಹೋಗ್ತಾನೆ ಇದ್ದೀವಿ ಹೋಗ್ಬೇಕಾರೆ ಎಷ್ಟು ಸ್ಪೀಡಲ್ಲಿ ಹೋಗಿರೋದು ಅಂದರೆ ನೂರ ನಾಲ್ಕು ನೂರ ಐದು ಹೈವೇಯೂ ಚೆನ್ನಾಗಿ ಮಾಡಿಬಿಟ್ಟವ್ರೆ ಇವಾಗ ಕುಶಾಲ ನಗರಕ್ಕೋಗಿ ಕುಶಾಲ ನಗರದಿಂದ ಕೊಡಗು ಕಡೆಗೋಗಿ ಕೊಡಗು ಇಂದಲೂ ಮುಂದೆ ಹೋಗಿ ಅಯ್ಯೋ ಹೋಗೋಷ್ಟರಲ್ಲಿ ಬೆಳಗಿನ ಜಾವ ಆರು ಗಂಟೆ ಹೋದ್ವಿ ಅವ್ರ ಮನೆಯಲ್ಲಿ ಅವರತ್ತೆ ಮನೆಗೆ ಹೋಗಿದ್ದಿದ್ದು ಹೋಗಿ ಅವರತ್ತೆ ಮನೆ ಮಾಮೂಲಿ ಬಾಗಿಲು ಹಿಂಗೆ ತಟ್ದಾಗ ಏಳ್ತಾ ಅವರತ್ತೆ ಫುಲ್ ಬೈದ್ರು ಹಂಗೆ ಏನು ಇಷ್ಟೊತ್ಗೆ ಬಂದಿದೀಯಾ ಆನೆಗಳ ಕಾಟ ಇಲ್ಲಿ ಮುಂಚೆಯೇ ನೋಡ್ಕೊಂಡು ಬರಬೇಕಲ್ವ ಪಾಪ ಈ ಹುಡ ನನ್ನ ನನಗೂ ಪಾಪ ಚೆನ್ನಾಗಿ ನೋಡ್ಕೊಂಡ್ರು ಅವರ ಮನೆಯಲ್ಲಿ ಏನಿಲ್ಲ ತುಂಬ ತುಂಬ ಇಷ್ಟ ಆಯ್ತು ಆ ಪ್ಲೇಸು ಎ ಆ ವ್ಯೂವ್ಗಳು ಹಂಗೆ ಇದ್ವು ಚೆನ್ನಾಗಿತ್ತು ನಾವೆಲ್ಲೇ ಹೋದ್ರೂ ಬೈಕಲ್ಲಿ ಹೋಗೋಕ್ಕೇ ಇಷ್ಟಪಡೋದು ಕೊಡಗೂ ತುಂಬ ಚೆನ್ನಾಗಿತ್ತು ಅವರ ಇದು ತೋಟ ಅಲ್ಲಿಗೆಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ತೋಟ ಅದರಲ್ಲೂ ಅಷ್ಟೇ ಫುಲ್ಲು ಕಾಫಿ ಎಸ್ಟೇಟೇ ಜಾಸ್ತಿ ತುಂಬ ಸಕ್ಕತ್ತಾಗಿತ್ತು ಮಾತ್ರ ನಾನು ತುಂಬ ಎಂಜಾಯ್ ಮಾಡಿದೆ ಆದರೂ ಅವ್ರ ಮನೆಯಲ್ಲೂ ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಒಂದು ಮೂರು ದಿವಸ ಏನೋ ಇದ್ವಿ ತುಂಬ ಆ ಮೂರು ದಿವಸ ಕಳ್ದಿದ್ದೇ ಗೊತ್ತಾಗಿಲ್ಲ ಅದರಲ್ಲೂ ಅವರಣ್ಣ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ನಮ್ಮನ್ನ ನನಗಂತೂ ತುಂಬ ಇಷ್ಟ ಆಯ್ತು ಅವ್ರ ಮನೆಯವರು ಅದೇ ಅಂದೆ ನೆಕ್ಸ್ಟ್ ಸತಿ ನಾವುನು ತಿರುಗಾ ಬರ್ತೀನಿ ನನ್ನೇ ಕರಿ ಅಂದೆ ಅವ್ನೂ ಅದೇ ಅಂದ ನಿನ್ನೇ ಕರ್ಕೋ ಹೋಗ್ತೀನಿ ಅಂತ ಅಲ್ಲಾದ್ರೆ ಬೆಳಿಗ್ಗೆ ಎದ್ರೆ ಚಳಿಗೆ ಎಣ್ಣೆ ಅಂತೂ ಬೇಕೇ ಬೇಕು ಎಣ್ಣೆ ಹೊಡ್ಕೊಂಡು ಫುಲ್ಲು ಮಜಾ ಮಾಡಿ ನಾವು ಅಲ್ಲಿ ಎಣ್ಣೆಗಂತೂ ಕಮ್ಮಿಯೇ ಇರಲಿಲ್ಲ ಅವ್ರ ಅಣ್ಣ ಸ್ಟಾಕ್ನ ತೊಗೋಬಂದು ಮನೇಲೆ ಮಡಗಿಬಿಟ್ಟಿದ್ದ ತುಂಬನೇ ತುಂಬ ಇಷ್ಟ ಆಯ್ತು ನನಗಂತೂ ಆದರೂ ನಮ್ಮ ಫ್ರೆಂಡ್ಶು ನಮ್ಮ ಫ್ರೆಂಡ ನಮ್ಮ ಗ್ಯಾಂಗಲ್ಲಿ ಯಾರಿಗೂ ಬಸ್ಸಲ್ಲಿ ಓಡಾಡೋಕ್ಕೆ ಇಷ್ಟ ಇಲ್ಲ ಬೈಕೇ ಬೇಕು ಬೈಕಲ್ಲೇ ಓಡಾಡಬೇಕು ಅದೆಲ್ಲೇ ಇರಲಿ ಎಷ್ಟೇ ದೂರವೇ ಇರಲಿ ನಾವಂತೂ ಬಿಡೋದೇ ಇಲ್ಲ ನಾವು ಹೋಗೇ ಹೋಗ್ತೀವಿ ಬೈಕಲ್ಲೇ ಹೋಗೋದು ನಾವು ತುಂಬ ಯಾಕೆಂದ್ರೆ ಬೈಕು ಒಂಥರ ಫೀಲಿಂಗು ಅದು ಬೈಕಂದ್ರೆ ನಮಗೆ ನಮ್ಮಂಥ ಹುಡುಗರಿಗೆ ಚಿನ್ನ ಅದ್ರ ಮೇಲೆಲ್ಲ ಆಸೆ ಇಲ್ಲ ಬೈಕ್ ನಮ್ಮ ಬೈಕಗೇನೂ ಆಗ್ಬಾರ್ದು ನಮ್ಮ ಬೈಕ್ಗೆ ಚೆನ್ನಾಗಿ ನೋಡ್ಕೊಬೇಕು ಆ ರೀತಿ ನಮಗೆ ಈ ಸತಿ ಹೋಗಿದ್ದಾಗ ನಾವು ಮಧ್ಯ ರಾತ್ರಿಯಲ್ಲಿ ಹೋಗ್ತಾ ಆನೆಯೂ ನೋಡಿದ್ವಿ ಕೊಡಗಿಗೆ ಹೋಗ್ಬೇಕಾದರೆ ಅವ್ರ ಊರೊಳಗಡೆ ನನಗೆ ಗಾಬರಿ ಆಗೋಯ್ತು ತುಂಬನೇ ಭಯ ಆಯ್ತು ನನಗೆ ಏನು ಮಾಡೋದು ಅದು ಬೇರೆ ಸಾಕು ಪ್ರಾಣಿಯಾ ಹೇಳಿ ಕಾಡಾನೆ ಅದಕ್ಕೇನೆ ಭಯ ಪಟ್ಟು ನಾನು ಓಡೋಗಿ ತೋ ಗಾಡಿನ ಸ್ಪೀಡಾಗಿ ಓಡಿಸಿ ಎಷ್ಟು ಸ್ಪೀಡಾಗಿ ಆಗುತ್ತೆ ಅಷ್ಟು ಸ್ಪೀಡಾಗಿ ಓಡಿಸ್ಕೋ ಹೋದೆ ಅದು ಬೇರೆ ಮಣ್ಣು ರೋಡು ಅವ್ರ ಮನೆ ಹತ್ರ ಮಳೆ ಬೇರೆ ಬಂದ್ಬಿಟ್ಟಿತ್ತು ಫುಲ್ ಜಾರುತ್ತ ಐತೆ ಮಳೆ ಬೇರೆ ಬರ್ತಿತ್ತು ನಾವು ಬೇರೆ ಜರ್ಕಿನ್ ಹಾಕೋದು ಹಾಕಿರ್ಲಿಲ್ಲ ಚಳಿ ಅಂದರೆ ಚಳಿ ಅವ್ರ ಮನೆಗೋಗಿ ಯಾವಾಗಪ್ಪಾ ತಲುಪ್ತೀವಿ ಅನಿಸಿಬಿಟ್ಟಿತ್ತು ಅವ್ರ ಮನೆಗೆ ಕೊನೆಗೂ ಹೋಗಿ ಅವರ ಅತ್ತೆ ಬಿಸಿ ಬಿಸಿ ಕಾಫಿ ಕೊಟ್ರು ಕುಡ್ದು ಆರಾಮಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಒಂದು ಬೆಳಿಗ್ಗೆ ಆರು ಗಂಟೆಗೆ ಹೋಗಿದ್ದು ನಾವು ನಾನು ಮಲಗ್ದೆ ಅವ ನಾನು ಒಂದು ಆರೂವರೆಗೆ ಮಲ್ಗಿ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದೆ ಯಾಕೆಂದ್ರೆ ಗಾಡಿ ಓಡಿಸ್ಕೊ ಬಂದಿದ್ದು ನಾನೇ ಅಲ್ಲ ಫುಲ್ ಟಯರ್ಡಾಗಿತ್ತು ಆದರೂ ಆ ಟ್ರಿಪ್ನಂತೂ ನನ್ನ ಕೈಯಲ್ಲಿ ಮರಿಯೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಟ್ರಿಪ್ಪು ನನಗೆ ತುಂಬ ಇಷ್ಟ ಆಯ್ತು ಆ ತ್ರಿಪ್ಪು ನನ್ನ ಲೈಫಲ್ಲೂ ಯಾವತ್ತೂ ಆ ಥರ ಎಂಜಾಯ್ ಮಾಡಿರಲಿಲ್ಲ ಟ್ರಿಪ್ನ ಚೆನ್ನಾಗಿತ್ತು ತುಂಬನೇ ತುಂಬ ಇಷ್ಟ ಆಯ್ತು ನನಗೆ ಈ ಟ್ರಿಪ್ಪು